ಹಾಯ್ ರೇಖಾ ಹೇಗಿದ್ದೀಯಾ ನಾನಿಲ್ಲಿ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀಯಾ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ ನಮ್ಮ ಅಕ್ಕನ ಮಗಳ ಮದುವೆ ಇತ್ತಲ್ಲ ಅದೆಲ್ಲ ತಯಾರಿ ಮಾಡ್ಕೊ ಮಾಡ್ಕೊಳ್ಬೇಕು ಆದರೆ ನನಗೆ ಸಂಘದ್ದು ಕೆಲ್ಸಗಳು ತುಂಬ ಜಾಸ್ತಿ ಇದೆ ಕೆಲ್ಸ ತುಂಬ ಇದೆ ಆದ್ದರಿಂದ ಮಾಡೋಕೆ ಆಗ್ತಾಯಿಲ್ಲ ಶಾಪಿಂಗ್ಗಳಿಗೆ ಹೋಗೋಕೆ ಆಗ್ತಾಯಿಲ್ಲ ಏನು ತಯಾರಿಯೇ ಆಗಿಲ್ಲ ನನ್ನದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಆದರೆ ಶಾಪಿಂಗ್ ಮಾಡೋಕೆ ಹೋಗಬೇಕು ಮನೆಯವರೆಲ್ಲರೂ ಶಾಪಿಂಗ್ ಮಾಡ್ಕೊ ಬಂದಿದ್ದಾರೆ ನನ್ನದೇ ಶಾಪಿಂಗ್ ಇನ್ನೂ ಆಗಿಲ್ಲ ಬಟ್ಟೆಗಳು ತಗೊಳ್ಬೇಕು ಆದರೆ ಈಗ ಅದಕ್ಕೋಸ್ಕರ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಬಟ್ಟೆ ಅಂಗಡಿಗೆ ಹೋಗೋಕೆ ಆಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ಮೀಶೋದಲ್ಲೆ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ದೀನಿ ಮೀಶೋದಲ್ಲಿ ತುಂಬ ಚೆನ್ನಾಗಿ ಇದೆ ಅಂತ ಎಲ್ಲರೂ ಹೇಳ್ತಾಯಿದ್ದಾರೆ ಆದರೆ ನನಗೆ ಗೊತ್ತಿಲ್ಲ ಆದರೂ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಮೀಶೋದಲ್ಲಿ ಮೂರು ಸೀರೇ ಬುಕ್ ಮಾಡಿದ್ದೀನಿ ಅದು ನಿನ್ನೆ ತಾನೆ ಬಂತು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಪ್ಯಾಕಿಂಗ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಿಂದ ನನಗೆ ತುಂಬ ಇಷ್ಟ ಆಯಿತು ಮೂರು ಸೀರೆಯೂ ಇಷ್ಟ ಆಯಿತು ಒಂದು ಕಾಟನ್ ಸೀರೆ ಮಾಡಿದ್ದೆ ಎರಡು ರೇಷ್ಮೆ ಸೀರೆಗಳು ಮಾಡಿದ್ದೆ ಬೆಲೆಯೂ ಕಡಿಮೆ ಇತ್ತು ಬಟ್ಟೆಯೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಬ್ಲೌಸ್ಗಳೆಲ್ಲ ಹೊಲೆಯೋಕೆ ಕೊಡಬೇಕಾಗಿತ್ತು ಅಂದ್ಬಿಟ್ಟು ನಿನ್ನೆ ಮೊನ್ನೆ ಹೋಗಿ ಬ್ಲೌಸ್ಗಳೆಲ್ಲ ಬ್ಲೌಸ್ಗಳೆಲ್ಲ ಹೊಲೆಯೋದು ಹೊಲೆಯೋಕ್ಕೆ ಕೊಟ್ಬಿಟ್ಟು ಬಂದೆ ಡಿಝೈನು ಎಂಬ್ರೈಡ್ರಿ ಡಿಝೈನ್ಗಳೆಲ್ಲ ಇಡಿಸೋಣ ಅಂತ ಹೇಳಿ ಎಂಬ್ರೈಡ್ರಿ ಡಿಝೈನ್ ಎಲ್ಲ ಮಾಡ್ಸೋಕ್ಕೆ ಕೊಟ್ಟಿದ್ದೆ ಕೊಟ್ಬಿಟ್ಟು ಬಂದಿದ್ದೀನಿ ನೋಡೋಣ ಅದು ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ಆದರೆ ಮದುವೆ ತಯಾರಿಗಳೆಲ್ಲ ತುಂಬ ಚೆನ್ನಾಗಿ ಆಗ್ತಯಿದೆಯಂತೆ ಅಲ್ಲಿ ಮೆಹೆಂದಿ ಈ ಧಾರೆ ರಿಸೆಪ್ಷನ್ನಿಗೆಲ್ಲ ತಯಾರಿಗಳು ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಧಾರೆ ರಿಸಪ್ಷನು ದಾ ಮೆಹೆಂದಿಗೆ ಅಂದ್ಬಿಟ್ಟು ಮೂರು ಸೀರೆ ತಗೊಂಡಿದ್ದೀನಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಕೆಲವರು ಮೀಶೋದಲ್ಲೆಲ್ಲ ಯಾಕೆ ಮಾಡಿದೆ ಅದರಲ್ಲೆಲ್ಲ ಚೆನ್ನಾಗಿ ಬರೋಲ್ಲ ಕ್ವಾಲಿಟಿ ಚೆನ್ನಾಗಿರೋಲ್ಲ ತುಂಬ ಬಟ್ಟೆ ಚೆನ್ನಾಗಿರೋಲ್ಲ ಅಂತ ಹೇಳ್ತಾಯಿದ್ರು ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದೆ ಅಂದರೆ ನನಗೆ ಅಂಗಡಿಗೆ ಹೋಗಿ ತಗೊಂಡು ಬರುವಷ್ಟು ಟೈಮ್ ಇರಲಿಲ್ವಲ್ಲ ಅದಕ್ಕೋಸ್ಕರ ನಾನು ಮೀಶೋದಲ್ಲೇ ಹಾಕಿದ್ದೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ಟೆಯೂ ಚೆನ್ನಾಗಿದೆ ಬ್ಲೌಸ್ ಹೊಲೆಯೋಕೆ ಕೊಟ್ಟಿದ್ದೀನಿ ಬ್ಲೌಸು ಎಲ್ಲ ಚೆನ್ನಾಗಿತ್ತು ಎಂಬ್ರೈಡ್ರಿ ವರ್ಕು ಡಿಝೈನು ನವಿಲು ಡಿಝೈನು ಎಲ್ಲ ಮಾಡಿಸಿ ಎಂಬ್ರೈಡ್ರಿ ವರ್ಕ್ ಎಲ್ಲ ಹಾಕಿ ಬ್ಲೌಸ್ ಹೊಲೆಯೋಕೆ ಕೊಟ್ಟಿದ್ದೀನಿ ಅದು ಈವತ್ತು ಕೊಡ್ತೀನಿ ಅಂತ ಹೇಳಿದರೆ ತಗೋ ಬರೋಕೆ ಹೋಗ್ಬೇಕು ಆದರೆ ಏನು ಮಾಡೋದು ಸೀರೆಯೂ ತುಂಬ ಚೆನ್ನಾಗಿದೆ ಕಾಟನ್ ಸೀರೆ ಒಂದಂತೂ ತುಂಬ ಸೂಪರ್ ಆಗಿದೆ ಡಿಝೈನ್ಗಳು ಬಂದಿದೆ ಸೆರಗು ಡಿಝೈನ್ಗಳು ಗೊಂಡೆಗಳು ಎಲ್ಲ ತುಂಬ ಚೆನ್ನಾಗಿದೆ ಇನ್ನೊಂದು ರೇಷ್ಮೆ ಸೀರೆಯೂ ಅಷ್ಟೇ ವರ್ಕ್ ತುಂಬ ಜಾಸ್ತಿ ಇತ್ತು ವರ್ಕ್ಗಳು ಇದೆ ವರ್ಕೂ ಡಿಝೈನ್ಗಳು ತುಂಬ ಚೆನ್ನಾಗಿದೆ ಸೀರೆ ನೀನು ಮದುವೆಗೆ ಬಾ ನಾನು ಉಟ್ಕೊಳ್ತೀನಲ್ಲ ನೋಡುವಂತೆ ತುಂಬ ಚೆನ್ನಾಗಿದೆ ನೀನು ಅದರಲ್ಲೇ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಬಟ್ಟೆಗಳು ತಗೋ ಚೆನ್ನಾಗಿರುತ್ತೆ ಮತ್ತು ಕೆಲವು ಜನ ನನಗೆ ಹೇಳಿದ್ರು ಮೀಶೋದಲ್ಲೆಲ್ಲ ಚೆನ್ನಾಗಿರೋಲ್ಲ ಬಟ್ಟೆ ಚೆನ್ನಾಗಿ ಬರೋಲ್ಲ ಕ್ವಾಲಿಟಿ ಸರಿ ಇರೋಲ್ಲ ನಾವು ತೊಗೊಂಡಿದ್ವಿ ಚೆನ್ನಾಗಿರಲಿಲ್ಲ ಅಂತ ಹೇಳಿದ್ರು ಆದರೆ ನಾನೂ ಅಂಗಡಿಲಿ ಕೊಟ್ಟಿರೋ ಬೆಲೆಗೂ ಇದಕ್ಕೂ ಹೋಲ್ಸ್ಕೊಂಡ್ರೆ ಬೆಲೆಯೂ ಕಮ್ಮಿ ಇದೆ ಬಟ್ಟೆಯೂ ಚೆನ್ನಾಗಿದೆ ಕ್ವಾಲಿಟಿಯೂ ಚೆನ್ನಾಗಿತ್ತು ಅದರಿಂದ ನಾನು ತಗೊಂಡೆ ತುಂಬ ಚೆನ್ನಾಗಿದೆ ಬಟ್ಟೆ ಈಗ ಮದುವೆಗೆ ನಾಳಿದ್ದು ಹೋಗ್ಬೇಕು ಮದುವೆಯಲ್ಲಿ ಓಡಾಡಬೇಕು ಅಕ್ಕನ ಮಗಳೇ ಆದ್ದರಿಂದ ನಮ್ಮದು ಓಡಾಟ ಇರುತ್ತೆ ಓಡಾಡಿಕೊಂಡು ಮದುವೆ ಕೆಲಸಗಳೆಲ್ಲ ಮಾಡಬೇಕು ತುಂಬ ಚೆನ್ನಾಗಿದೆ ಮದುವೆಗೆ ನಾನು ನಮ್ಮ ಅಕ್ಕನ ಮಗಳಿಗೆ ಏನಪ್ಪ ಮಾಡೋದು ಮೇ ಏನಾದ್ರೂ ಮಾಡಬೇಕಲ್ಲ ಅಂತ ಹೇಳಿ ಒಂದು ಚಿನ್ನದ ಓಲೆಯನ್ನು ತಗೊಂಡಿದ್ದೀನಿ ತಗೊಳ್ಬೇಕು ನಾಳೆ ಹೋಗಿ ತಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಅವಳಿಗೆ ಏನಾರು ಒಂದು ಮಾಡಬೇಕಲ್ವ ಅಂತ ಹೇಳಿ ನೀನು ಏನು ಮಾಡ್ತಾಯಿದ್ದೀಯ ಅವಳಿಗೆ ನೀನೇನಾದ್ರೂ ಒಂದು ಮಾಡಬೇಕಲ್ವ ಅದಕ್ಕೋಸ್ಕರ ನಾನು ಇದೆಲ್ಲ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಮಕ್ಳುಗಳಿಗೂ ಹೊಸ ಬಟ್ಟೆಗಳು ತೆಗ್ದು ಆಯಿತು ನಮ್ಮ ಯಜಮಾನ್ರಿಗೂ ಹೊಸ ಬಟ್ಟೆ ತಗೊಂಡು ಆಯಿತು ಅವರವ್ರೇ ಹೋಗಿ ಅಂಗಡಿಗಳಿಗೆ ಹೋಗಿ ಎಲ್ಲ ತಗೊಂಡು ಬಂದರು ನನ್ನ ಕೆಲಸ ಕಾರ್ಯದಿಂದ ನನಗೆ ಬಿಡುವಾಗಲಿಲ್ಲ ಅಂದ್ಬಿಟ್ಟು ನಾನು ಇದರಲ್ಲಿ ಬುಕ್ ಮಾಡಿದ್ದೆ ಆದರೆ ಸೀರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಇದಲ್ ಕ್ವಾಲಿಟಿ ಮಾಡಿದೆ ನಿಂಗೂ ಈ ಮಿಶೋ ಆ್ಯಪನ್ನ ನಿನಗೆ ಡೌನ್ಲೋಡ್ ಮಾಡಿ ಕಳ್ ನಿನ್ನ ಆ್ಯಪ್ ಲಿಂಕನ್ನ ನಿನಗೆ ಕಳ್ ಕಳಿಸ್ತೀನಿ ನೀನೂ ಆ ಆ್ಯಪನ್ನ ಡೌನ್ಲೋಡ್ ಮಾಡಿಕೊಂಡು ನೀನು ಮೀಶೋದಲ್ಲೆ ತಗೋ ಕ್ವಾಲಿಟಿ ಬಟ್ಟೆ ಗಿಟ್ಟೆಯೆಲ್ಲ ಚೆನ್ನಾಗಿದೆ ನಾವೀಗ ಅಂಗಡಿಯಲ್ಲೇ ಹೋಗಿ ನಾವೂ ಅಂಗ್ಡಿಯಲ್ಲಿ ತಗೊ ಬಂದಿರೋ ಬಂದರೆ ಬಟ್ಟೆಗಳು ನೀರ್ಗೆ ಹಾಕಿದ್ರೆ ಒಗೆದ್ರೆ ಎಲ್ಲ ಬಣ್ಣ ಹೋಗ್ತಾಯಿತ್ತು ಸುಮಾರು ಬಟ್ಟೆಗಳು ಎಲ್ಲ ಬಣ್ಣ ಹೋಗಿದೆ ಆದರೆ ಇದು ಆ ಆ ರೀತಿ ಆಗಲಿಲ್ಲ ಯಾವ ಬಣ್ಣವೂ ಹೋಗ್ಲಿಲ್ಲ ಸೀರೆ ಮಾತ್ರ ತುಂಬ ಸೂಪರ್ ಆಗಿದೆ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಇನ್ಮೇಲೆ ನಾವು ಬಟ್ಟೆ ಅಂಗಡಿಗೆ ಹೋಗೋದನ್ನು ಬಿಟ್ಟು ಮೀಶೋದಲ್ಲೇ ಮಕ್ಳಿಗೆ ನನಗೆ ನನ್ನ ಮಗನಿಗೆ ಎಲ್ಲರಿಗೂ ನಮ್ಮ ಯಜಮಾನ್ರಿಗೆ ಎಲ್ಲರಿಗೂ ಅದರಲ್ಲೇ ತಗೊಳ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಅದರಲ್ಲೇ ಎಲ್ಲರಿಗೂ ಬುಕ್ಗಳು ಮಾಡಿದ್ದೀನಿ ಪರವಾಗಿಲ್ಲ ಆದರೂ ಬುಕ್ಗಳು ಮಾಡ್ತಾಯಿದ್ದೀವಿ ಈ ಅದರಲ್ಲೇ ತಗೊಳ್ಳೋಣ ಬಟ್ಟೆ ಅಂಗ್ಡಿಗೆ ಹೋಗಿ ನಾವು ಒಂದಲ್ಲ ಒಂದು ನೋಡಿದ್ರು ನಮಗೆ ಕ್ವಾಲಿಟಿ ಇಷ್ಟ ಆಗಲಿಲ್ಲ ಡಿಝೈನ್ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾಯಿರ್ತೀವಿ ಆದರೆ ಇದರಲ್ಲಿ ಡಿಝೈನ್ಗಳು ಇರುತ್ತೆ ಕ್ವಾಲಿಟಿಗಳು ಚೆನ್ನಾಗಿರುತ್ತೆ ನಮಗೆ ಏನು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ತಗೊಳ್ಬೋದು ನನಗೆ ತುಂಬ ಇಷ್ಟ ಆಯಿತು ನಿನಗೂ ಆ್ಯಪನ್ನ ಕಳಿಸ್ತೀನಿ ನೀನು ಡೌನ್ಲೋಡ್ ಮಾಡಿಕೊಂಡು ನೀನು ನಿನ್ನ ಮಕ್ಕಳು ಗಂಡ ಮಕ್ಕಳಿಗೆ ಅದರಲ್ಲೇ ತಗೋ ಅಂತ ಹೇಳ್ತೀನಿ ಓಕೆ ನೀವೆಲ್ಲರೂ ಚೆನ್ನಾಗಿ ಕ್ಷೇಮವಾಗಿದ್ದೀರಲ್ವ ಆಯಿತು ನಾನು ಮದುವೇಲಿ ಭೇಟಿ ಆಗೋಣ ಸಿಗ್ತೀನಿ ಓಕೆ ಬಾಯ್